ಹಳೆಯ ಹಾಡುಗಳಿಗೂ ಹಾಗೂ ಇಂದಿನ ಹಾಡುಗಳಿಗೂ ತುಂಬಾ ವ್ಯತ್ಯಾಸ ಇದೆ ಹಳೆ ಹಾಡುಗಳಿಗೆ ಅರ್ಥಗರ್ಭಿತವಾಗಿರ್ತಿತ್ತು ತುಂಬಾ ಸ್ಪಷ್ಟವಾಗಿರ್ತಿತ್ತು ಹಾಗೂ ಅರ್ಥ ಆಗ್ತಿತ್ತು ನನಗೆ ಹಳೆಯ ಹಾಡುಗಳು ಕೂಡ ಇಷ್ಟ ಆದರೂ ಇಂದಿನ ಹಾಡುಗಳಲ್ಲಿರುವ ಪುನೀತ್ ಸಾಂಗ್ಸ್ ನನಗೆ ಇಷ್ಟ